ತೊಂಬತ್ತೈದು ಪರ್ಸೆಂಟ್ ಜನರು ಸಂವಹನಕ್ಕಾಗಿ ಮೊಬೈಲ್ ಫ಼ೋನುಗಳನ್ನು ಬಳಸ್ತಾ ಇದ್ದಾರೆ ಮೊಬೈಲ್ ಬಳ್ಸೋದ್ರಿಂದ ಸ್ನೇಹಿತರಾಗಿರ್ಬೋದು ಕುಟುಂಬ ಸದಸ್ಯರಾಗಿರ್ಬೋದು ಅಥವಾ ಸಹ ಉದ್ಯೋಗಿಗಳಾಗಿರ್ಬೋದು ಮತ್ತು ಇತರರ ಯಾವುದ ಅವ ಯಾವುದೇ ಸಮಯದಲ್ಲಾದರೂ ನಾವು ಅವರುಗಳನ್ನು ಮಾತಾಡಿದ ಮಾತನಾಡಿಸಬಹುದು ಅಥವಾ ಧ್ವನಿ ಕರೆಗಳ ತ್ರು ಮಾತನಾಡಿಸಬಹುದು ವಿಡಿಯೋ ಕರೆಗಳ ಮುಖಾಂತರ ಮಾತಾಡಿಸ್ಬೋದು ಆಮೇಲೆ ಪಠ್ಯ ಸಂದೇಶಗಳ ಸಾರಾಂಶವನ್ನು ನಾವು ಮೊಬೈಲ್ ಮುಖಾಂತರ ತಿಳ್ಕೋಬಹುದು ರೆಕಾರ್ಡ್ ಮಾಡಬಹುದು ಮಾಡಿದ ಕರೆಗಳನ್ನು ಮತ್ತೆ ಇನ್ನೂ ಹೆಚ್ಚಿನವುಗಳೊಂದಿಗೆ ನಾವು ಮೊಬೈಲನ್ನು ಬಳಸ್ತಾ ಇದ್ದೀವಿ ಮೊಬೈಲ್ ಶಿಕ್ಷಣ ಮಾಹಿತಿಗೆ ತುಂಬ ಮುಖ್ಯವಾಗಿದೆ ಇದು ಮೊಬೈಲ್ ಫ಼ೋನ್ಗಳ ಮುಖಾಂತರ ಪ್ರಮುಖ ಪ್ರಯೋಜನವಾಗಿದೆ ಅಂತ ಹೇಳಬಹುದು ವಿವಿಧ ವಿಷಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಬೋದು ಜ್ಞಾನ ಅಥವಾ ಮಾಹಿತಿಯ ಬಗ್ಗೆ ಪಡೆಯಲು ಮೊಬೈಲ್ ಫ಼ೋನ್ಗಳು ಬಳಸಬಹುದು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಿನಾ ಹೆಚ್ಚಿನದಾಗಿ ನಾವು ಕಾಲೇಜ್ಗಳಲ್ಲಾಗಿರ್ಬೋದು ಒಂದು ಸಂಸ್ಥೆಗಳಲ್ಲಾಗಿರ್ಬೋದು ಶಾಲೆಗಳಲ್ಲಾಗಿರ್ಬೋದು ಚ ಚಿತ್ರಮಂದಿರಗಳಲ್ಲಾಗಿರ್ಬೋದು ಚಿತ್ರಗಳಾಗಿರ್ಬೋದು ಫ಼ೋಟೋಗಳಾಗಿರ್ಬೋದು ಇಂಥ ಅನೇಕ ರೀತಿಯ ನಾವು ಮೊಬೈಲ್ಗಳನ್ನು ಬಳಸಿದೇವೆ ಪಟ್ಟೀ ಆಮೇಲೆ ಪಿ ಡಿ ಎಸ್ ಆಗಿರ್ಬೋದು ಅನುಕೂಲವಾಗಿದೆ ಆನ್ಲೈನ್ ಶಿಕ್ಷಣವನ್ನು ನೀಡುತ್ತದೆ ಸಾಮಾಜಿಕ ಮಾಧ್ಯಮವಾಗಿದೆ ಅಂತ ಹೇಳ್ಬೋದು ಇಂದಿನ ಯುಗದಲ್ಲಿ ಮೊಬೈಲ್ ಫ಼ೋನ್ ಕೆಲವರಿಗೆ ಮೊದಲು ಮಾತ್ರ ಬಳಕೆಯಾಗುತ್ತಿಲ್ಲ ಸೋಷಿಯಲ್ ಮಿಡಿಯಾ ಇರ್ಬೋದು ಆಮೇಲಿಂದ ಸ್ಮಾರ್ಟ್ ಫ಼ೋನ್ ಇರ್ಬೋದು ಗಿಫ್ಟ್ ಎನ್ನುತ್ತಾರೆ ಟ್ವಿಟರ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಚಾಟ್ ಆಗಿರ್ಬೋದು ಫೇಸ್ಬುಕ್ ಆಗಿರೋದು ಇಂಥ ಒಂದು ಮೊಬೈಲ್ ಸಾಧನವಾಗಿದೆ ವ್ಯಾಪಾರ ಉತ್ತೇಜಿಸೋದೆ ಇರೋದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದಾಗಿರ್ಬೋದು ಇದೇ ರೀತಿಯಲ್ಲಿ ಮೊಬೈಲ್ ತುಂಬ ಭಾಳ ಅನುಕೂಲಕರ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು